ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಅದ್ರಲ್ಲಿ ಕೂಡ ದಾವಣಗೆರೆ ಜಿಲ್ಲೆಗಳು ಒಂದಾಗಿದೆ ದಾವಣಗೆರೆ ಜಿಲ್ಲೆಯನ್ನು ಮ್ಯಾಂಚಿಂಗ್ಸ್ಟರ್ ಅಂತ ಕೂಡ ಕರಿತಿದ್ದಾರೆ ಇವಾಗ ಇಲ್ಲಿ ಮತ್ತೆ ಸಾಂಸ್ಕೃತಿಕವಾಗಿ ಸಾಮಾಜಿಕ ಹಬ್ಬಗಳು ಏನೇನು ಆಚರಿಸ್ತಾರೆ ಅಂದರೆ ಮತ್ತೆ ಆ ಮಲೆಬೆನ್ನೂರಿನ ಕರಿಬಸ್ವೇಶ್ವರನ ಹಬ್ಬ ಜಾತ್ರೆ ಕೂಡ ತುಂಬ ಅದ್ದೂರಿಯಾಗೇ ಆಚರಣೆ ಮಾಡ್ತಾರೆ ಮತ್ತೆ ಇಲ್ಲಿನ ವಿಶೇಷತೆಗಳು ಏನಂತ ಹೇಳ್ಬೋದು ಅಂದರೆ ದೆವ್ವ ಪಿಶಾಚಿ ಇವನ್ನೆಲ್ಲ ಓಡಿಸ್ತಾರೆ ತಲೆ ಮೇಲೆ ಕಲ್ಹೊತ್ಕೊಂಡು ಕೂತರೆ ದೆವ್ವಗಳು ಹೋಗ್ತವೆ ಓಡಿ ಹೋಗ್ತವೆ ಮನುಷ್ಯರ್ನ ಬಿಟ್ಟು ಅಂತ ಹೇಳ್ಬೋದು ಇಲ್ಲಿ ಹೊಳೆ ಕೂಡ ತುಂಬ ತುಂಬ ಅಂದರೆ ತುಂಬ ಬಹು ದೊಡ್ಡದಾದ ಹೊಳೆ ಕೂಡ ಹರಿಯುತ್ತೆ ಇಲ್ಲಿ ಹೊಳೆ ಹಂಪಿಯನ್ನು ಮುಟ್ಟುತ್ತದೆ ಅಂತ ಕೂಡ ಹೇಳ್ಬೋದು ನೆಕ್ಸ್ಟು ಇಲ್ಲಿ ಇಲ್ಲಿ ಆಚರ್ಣೆ ರೂಢಿಯಿಂದ ಬಂದಿರತಕ್ಕಂತಹ ಆಚರಣೆಗಳು ಮತ್ತೆ ಏನು ಹೇಳ್ಬೋದಪ್ಪ ಅಂದರೆ ಹೋಳ್ಗೆ ಅಮ್ಮನ ಹಬ್ಬ ಕೂಡ ಆಚ ಆಚರಿಸ್ತಾರೆ ಮತ್ತು ಇಲ್ಲಿ ಮೆಕ್ಕೆಜೋಳ ಬೆಳೆಗಳು ಕೂಡ ತುಂಬ ಬೆಳಿತಾರೆ ಮತ್ತು ಹತ್ತಿ ಗಿರಣೆ ಇರೋದರಿಂದ ಮ್ಯಾಂಚಿಂಗ್ಸ್ಟರ್ ಅಂತ ಕೂಡ ಕರೀತಾರೆ ಈರುಳ್ಳಿ ಮಾರುಕಟ್ಟೆ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ ಮತ್ತೆ ಐದು ವರ್ಷಕ್ಕೆ ಒಂದು ಸರಿ ಯಾವುದು ದುರ್ಗಮ್ಮನ ಜಾತ್ರೆ ಅಂತ ಕೂಡ ಆಚರ್ಸ್ತಾರೆ ಮತ್ತೆ ಇಲ್ಲಿ ಅದು ಅಂದರೆ ತುಂಬಾ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಮತ್ತೆ ದೀಪಾವಳಿ ಹಬ್ಬ ಕೂಡ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಮತ್ತು ದಸರ ಹಬ್ಬ ಕೂಡ ಅಷ್ಟೇ ಜೋರಾಗಿ ಮಾಡ್ತಾರೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಹರಿಹರ ತಾಲೂಕಿನ ಉಚ್ಚಂಗಿ ದುರ್ಗ ಹರಿಹರದಲ್ಲಿ ಉಚ್ಚಂಗಿ ದುರ್ಗಮ್ಮನ ಜಾತ್ರೆ ಕೂಡ ಅಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ತುಂಗಭದ್ರ ನದಿ ಕೂಡ ಹರಿದು ಹೋಗ್ತದೆ ಅನ್ನೋದೆ ಇಲ್ಲಿನ ವಿಶೇಷತೆ ಇನ್ನು ಇಲ್ಲಿ ದಾವಣಗೆರೆಯಲ್ಲಿ ತುಂಬ ಪ್ರಸಿದ್ಧಿಯಾಗಿದ್ದು ಅಂದರೆ ಬೆಣ್ಣೆ ದೋಸೆ ಇಲ್ಲಿ ಬೆಣ್ಣೆ ದೋಸೆ ಕೂಡ ತುಂಬ ಪ್ರಸಿದ್ಧಿಯಾಗಿದೆ ತುಂಬ ಸ್ಪೆಷಲ್ ಅಂತ ಕೂಡ ಹೇಳ್ಬೋದು